ಕನ್ನಡ ನಾಡು ಚೆಂದ ಕನ್ನಡ ಬೀಡು ಅಂದ ಕನ್ನಡ ನೆಲ ಚೆಂದ ನಮ್ಮ ಕನ್ನಡ ನುಡಿ ಚೆಂದ ಅಂತ ನಮ್ಮ ಕವಿಗಳೇ ಹಾಡವ್ರೆ ಇದು ಕರ್ನಾಟಕ ಅನ್ನುವಂಥದ್ದು ನೈಸರ್ಗಿಕವಾಗಿ ಸೌಂದರ್ಯವಾಗಿರೋಂಥ ಒಂದು ತುಂಬ ಆಕರ್ಷಣೆ ಇರುವಂಥ ಒಂದು ಸ್ಥಳ ಕರ್ನಾಟಕ ಸೊಂಪಾಗಿರುವಂಥ ಸಸ್ಯವರ್ಗವನ್ನು ಪಡ್ಕೊಂಡಿರುವಂಥದ್ದು ಹೇರಳವಾದಂಥ ಮಳೆ ಕಡಲ ತೀರ ಪುರಾತನ ದೇವಾಲಯಗಳು ಸುಪ್ರಸಿದ್ಧವಾದಂಥ ದೇವಾಲಯಗಳು ಇರೋಂಥ ಸ್ಥಳ ಕರ್ನಾಟಕ ನಮ್ಮಲ್ಲಿ ಇರುವಂಥ ಸಾಹಿತ್ಯ ಸಂಗೀತ ಮತ್ತು ಇದ್ರದ್ದೇ ಆದಂಥ ಕರ್ನಾಟಕದ ವೇಷ ಭೂಷಣ ಮತ್ತು ಯಕ್ಷಗಾನಗಳು ಸುಗ್ಗಿ ನೃತ್ಯಗಳು ಮತ್ತು ಸಂಗೀತ ಮತ್ತು ಸುಗ್ಗಿ ಕುಣಿತ ಇವೆಲ್ಲ ತುಂಬ ವೈವಿಧ್ಯತೆಯನ್ನು ಕೊಡೋಂಥದ್ದು ತುಂಬ ಆಕರ್ಷಣೆಯನ್ನು ಕೊಡುವಂಥದ್ದು ಇರೋಂಥ ಸ್ಥಳ ನಮ್ಮದು ಕರ್ನಾಟಕ ಇದರಲ್ಲಿ ಕರ್ನಾಟಕದಲ್ಲಿ ಅಂಕುಡೊಂಕಾದ ರಸ್ತೆ ಸರದಿ ಸಾಲಿನ ಬೆಟ್ಟಗಳು ಇವೆಲ್ಲ ನೋಡೋದಕ್ಕೆ ತುಂಬ ತುಂಬ ತುಂಬ ಆಕರ್ಷಕ ಆಕರ್ಷಣೀಯವಾದಂಥ ಒಂದು ತಾಣ ತಾಣ ಅಥವಾ ಸ್ಥಳ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಈಗ ನಮ್ಮ ರಾಜ್ಯದ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡೋದಕ್ಕೋಸ್ಕರ ಈ ನಮ್ಮ ಕನ್ನಡ ಭಾಷೆಯಲ್ಲಿ ಹಾಡುವಂಥ ಹಾಡುಗಳು ಜನಪದ ಹಾಡುಗಳನ್ನು ಕೇಳಿದ್ರೆ ಸಾಕು ಅದರಲ್ಲಿ ಇರೋಂಥ ವಿಶೇಷತೆ ಇವು ಎಲ್ಲವನ್ನೂ ಸಹ ನಮಗೆ ಅವ್ಗಳ ನಿಟ್ಟಿನಲ್ಲಿ ಆಡುವಂಥ ಒಂದು ಕನ್ನಡ ಭಾಷೆಯ ಮಹತ್ವವನ್ನು ಸಾರುತ್ತೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡ್ದು ಹೇಳುತ್ತೆ ಈ ಸಾಹಿತ್ಯ ಅನ್ನುವಂಥದ್ದು ನಮ್ಮ ಕವಿಗಳು ಸಹ ಈ ಒಂದು ಸಂಗೀತ ಆಗ್ಬೋದು ಒಂದು ಜನಪದ ಹಾಡು ರಚನೆ ಮಾಡಿರುವಂಥದ್ದು ಮತ್ತು ನಮ್ಮಲ್ಲಿ ಇರೋಂಥ ಪ್ರೇಕ್ಷಣೀಯ ಸ್ಥಳಗಳು ಸಹ ಅದ್ರದ್ದು ಮಹತ್ವವನ್ನು ಸಾಂಸ್ಕೃತಿಕ ಪರಂಪರೆಯನ್ನು ಹೇಳ್ತವೆ ಅದರಲ್ಲಿರೋಂಥ ಶಿಲ್ಪಕಲೆ ಬಗ್ಗೆ ಆಗ್ಬೋದು ಬೇಲೂರು ಹಳೇಬೀಡಿನಲ್ಲಿ ಇರುವಂಥ ಶಿಲ್ಪಕಲೆಗಳನ್ನು ನೋಡಿದ್ರೆ ಹೇಳುತ್ತೆ ನಮ್ಮ ವೈವಿಧ್ಯತೆ ಆಗ್ಬೋದು ನಮ್ಮ ಪಾರಂಪರೆಯನ್ನು ಹೇಳುತ್ತೆ ಅದರಲ್ಲಿ ಇರೋಂಥ ಕನ್ನಡದ ಕೆತ್ತನೆಗಳದ್ದೂ ಸಹ ಹೇಳುತ್ತೆ ನಮಗೆ ಮತ್ತು ಕನ್ನಡ ಭಾಷೆ ಅಷ್ಟು ವೈಶಿಷ್ಟ್ವಾಗೈತೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ